ಗುಡ್ ಮಾರ್ನಿಂಗ್ ಸರ್ ಸರು ಅದು ನಿಮ್ಮ ಹತ್ರ ಒಂದು ನಮಗೊಂದು ನಮ್ಮ ಫ್ರೆಂಡ್ ಒಬ್ಬ ನಂಬರ್ ಕೊಟ್ಟ ನಿಮ್ಮದು ಸರ್ ನಮಗೊಂದು ಸ ಒಂದು ಮನೆ ಬೇ ಬೇಕಾಗಿತ್ತು ಹಾಂ ಅದು ನೀವು ನಿಮ್ಮ ಹತ್ರ ಅಂದರೇನು ಮಧ್ಯ ವರ್ತಿ ಅಂತ ಬ್ರೋಕರ್ ಅಂತ ಗೊತಾಯ್ತು ಓಕೆ ಸಾರಿ ಸಾರಿ ಸರ್ ಅವರು ಹಂಗೆ ಹೇಳಿದ್ರು ಅದಕ್ಕೆ ನಾನು ಅನ್ಕೊಂಡೆ ಸರ್ ನಮ್ಮ ಫ್ರೆಂಡ್ ಒಬ್ಬ ಇದ್ದ ಮುಳ್ಬಾಗಿಲಿಂದ ಅಂದರೆ ಅವ್ನದ್ದು ಲೋಕಲ್ ಬಂದು ಕೋಲಾರು ಅವನು ಹಂಗೆ ಪರಿಚಯ ಇದ್ದಾನೆ ಅಂತೆ ಅಂದು ಅವ್ನು ಕೊಟ್ಟ ಸರ ಹಾಂ ಏನಾದರು ಸ ಕೋಲಾರಲ್ಲಿ ಸರ್ ಮನೆ ಬೇಕಾಗಿರೋದು ಒನ್ ಒನ್ ಕಿಚನೂ ಒಂದು ಬೆಡ್ರೂಮು ಒಂದು ಹಾಲ್ ಇದ್ದರೆ ಸಾಕು ಸರ್ ನಮಗೆ ಸಿಂಪಲ್ಲಾಗಿದ್ದರೂನು ಸಾಕು ಸರ್ ನಮಗೆ ಕೋಲಾರಲ್ಲೇ ಕೋಲಾರಲ್ಲೇ ಬೇಕು ಕೋಲಾರ ಒಳ್ಗಡೆನೆ ಬೇಕು ಸರ್ ಅಂದರೆ ಎಸ್ ಎನ್ ಆರ್ ಹಾಸ್ಪೆಟಲು ಇಲ್ಲಂದರೆ ಕ್ಲಾಕ್ ಟವರ್ ಒಳ್ಗಡೆನೆ ಬೇಕಾಗಿತ್ತು ಸರ್ ನಮಗೆ ನಮಗೆ ಜಾಬ್ ಅಲ್ಲಿ ಆಗಿದೆ ಜಸ್ಟ್ ಒನ್ ಪರ್ಸನ್ ಆಗಿದೆ ಸರ್ ಸಿಂಗಲ್ಲು ನಾನು ಒಬ್ಬನೇ ಇರೋದು ಫಾಮ್ಲಿ ಯಾರಿಲ್ಲ ಬ್ಯಾಚುಲರ್ಗೆ ನನಗೆ ಜಾಬ್ ಆಗಿದ್ದು ಕೋಲಾರಲ್ಲೀ ಆಗಿದೆ ಕ್ಲಾಕ್ ಟವರೂ ಇಲ್ಲಾಂದರೆ ಎಸ್ ಎನ್ ಆರು ಇಲ್ಲಾ ನ್ಯೂ ಗೌರ್ಮೆಂಟ್ ಬಸ್ ಸ್ಟಾಂಡು ಅದ್ರ ಒಳ್ಗಡೇನೆ ಎಲ್ಲಾದರು ಹೋಗ್ಲಿ ಹಾಂ ಹಾಂ ಹಾಂ ಓಕೆ ಸರ್ ಇಲ್ಲೂ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡ್ತಯಿದ್ದೀನಿ ಸರ್ ನಾನು ಹಾಂ ಆಯ್ತು ಸರ್ ಹೌದು ಸ ಇಂದ ನಮಗೆ ಇದರಲ್ಲೆ ಒಂದು ಐಡ್ಯಾ ಇಲ್ಲ ನಮಗೆ ದೆನ್ ನನ್ನ ಫ್ರೆಂಡು ನಿಮಗೆ ಕಾಂಟೆಕ್ಟ್ ಮಾಡ್ತೀನಿ ಅವರು ಮಾತಾಡ್ತಾರೆ ಇಲ್ಲಾಂದರೆ ನನ್ನ ಜೊತೆನೆ ಮಾತಾಡಿ ನೀವು ಸರ್ ಸಿಂಪಲ್ಲಾಗಿ ಇದ್ದರೂನು ಸಾಕು ಸರ್ ನಾ ಒಬ್ಬನೇ ಇರೋದು ಫಾಮ್ಲಿ ಏನು ಬರಲ್ಲ ಫಾಮ್ಲಿರ ದೂರ ಇದೆ ಓಕೆ ಓಕೆ ಸರ್ ಸರ್ ಅಂದರೆ ದೂರ ಆಗುತ್ತಾ ಅದು ನ್ಯೂ ನ್ಯೂ ಬಸ್ ಸ್ಟ್ಯಾಂಡಾ ಸರ್ ಒಂದು ಫೈವ್ ಹಂಡ್ರೆಡ್ ಮೀಟರ್ ಆಗುತ್ತಾ ಓಕೆ ಸರ್ ಓಕೆ ಸರ್ ಅದು ಸುತ್ತಲೂ ಸುತ್ತಮುತ್ತಲೂ ಚೆನ್ನಾಗಿದೆ ಅಲ್ಲವಾ ಅಂದರೆ ಓಕೆ ಓಕೆ ಸರ್ ನನಗೆ ಸುತ್ತಮುತ್ತಲು ಒಂದು ಡಿಸ್ಟಬೆನ್ಸ್ ಆಗ್ಬಾರ್ದು ಸರ್ ಈ ಬಾರು ಈ ಆ ಥರ ಇರ್ಬಾರ್ದು ಸರ್ ನನಗೆ ಅಂಥದ್ದೇನು ಇದೆಯಾ ಅಂಥವೇನು ಇಲ್ಲವಲ್ಲಾ ಸರ್ ಓಕೆ ಓಕೆ ಹಾಂ ಹ್ಞ್ ಓಕೆ ಓಕೆ ಸರ್ ಹಾಗಾದರೆ ಒಂದ್ಸಲ ಹೋಗಿ ನೋಡ್ಕೊಂಡು ಓಕೆ ಸರ್ ಹ್ಞ್ ಹ್ಞ್ ಓಕೆ ಓಕ್ ಓಕೆ ಸರ್ ಸರ್ ಅವಾಗ ಬಂದು ಬಂದು ನೋಡೋಣ ಸರ್ ಇವತ್ತು ಮಧ್ಯಾಹ್ನ ಬರ್ಲಾ ಸರ್ ನಾನು ಸಂಜೆ ಬರ್ಲಾ ಹಾಂ ಓಕೆ ಸರ್ ಸರ್ ಹಾಂ ಓಕೆ ಸರ್ ನಾ ಬಂದು ಕಾಲ್ ಮಾಡ್ತಿನಿ ಸರ್ ನಿಮ್ಗೆ ಸಂಜೆ ಓಕೆ ಸರ್ ತ್ಯಾಂಕ್ ಯು